ನಮಸ್ತೆ ಮೇಡಮ್ ಹಲೋ ನಮಸ್ತೆ ಮೇಡಮ್ ನಾವು ಒಂದು ಟೇಮ್ ಚಾಮುಂಡಿ ಬೆಟ್ಟಕ್ಕೆ ಟೂರುಗೆ ಹೋಗಬೇಕಿತ್ತು ಮೇಡಮ್ ಹಾಂ ನಾವು ಜನವರಿ ಫಸ್ಟ್ಗೆ ಹೋಗಬೇಕು ಹೊಸ ವರ್ಷಕ್ಕೆ ಹ್ಞೂ ಮೇಡಮ್ ಈ ವೀಕೆಂಡಲ್ಲೆ ಹೋಗಬೇಕು ನಾವು ಒಂದು ಹನ್ನೆರಡು ಜನ ಇದ್ದೀವಿ ಮೇಡಮ್ ಹನ್ನೆರಡು ಜನ ಇದ್ದೀವಿ ಆಂ ಟಿ ಟಿ ಆಗುತ್ತೆ ಮೇಡಮ್ ಮತ್ತು ಅದು ಎಷ್ಟು ಕಿಲೋಮೀಟ್ರಾಗುತ್ತೆ ಏನು ನಾನು ಆಂ ಮೇಡಮ್ ಬೆಂಗಳೂರಿಂದ ನಾವು ಇದು ಸಾಟ್ಲೈಟು ಮೇಡಮ್ ಸೋಟ್ಲೇಟ್ ಸೋಟ್ಲೇಟ್ ಅದು ಹ್ಞೂ ಇಲ್ಲ ಮೇಡಮ್ ಇನ್ನೂ ಅಂದರೆ ನಮಗೆ ಒಂದು ಮೂರು ದಿನ ಗಾಡಿ ಬೇಕು ಮೇಡಮ್ ಮುಂದೆ ಹೊಸ ವರ್ಷ ಇರೋದರಿಂದ ಚಾಮುಂಡಿ ಬೆಟ್ಟಕ್ಕೆ ಅಲ್ಲದೇ ಅಕ್ಕಪಕ್ಕ ಇರೋ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದೀವಿ ಹಾಂ ತ್ರೀ ಡೇಸ್ಗೆ

ಓಕೆ ಹೌದು ಮೇಡಮ್ ಈ ವೀಕೆ ಕನ್ಫರ್ಮು ಮತ್ತು ಊಟ ವ್ಯವಸ್ಥೆ ನೀವೇ ಮಾಡ್ತೀರ ಇಲ್ಲ ನಾವೇನಾದರು ಮಾಡ್ಕೋಬೇಕ ಮೇಡಮ್ ಆಂ ಊಂ ಇ ಇಲ್ಲ ಇಲ್ಲ ಮೇಡಮ್ ಸ್ಟೇ ಮಾಡ್ತೀವಿ ನೈಟ್ ಪೂರ್ತಿ ಜರ್ನಿ ಮಾಡಕ್ಕಾಗಲ್ಲ ಮೇಡಮ್ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರಲ್ವ ಹೌದು ಮೇಡಮ್

ಓಕೆ ಮೇಡಮ್ ಅಂದರೆ ಗಾಡಿ ಸ್ವಲ್ಪ ನೀಟಾಗಿ ಇರಲಿ ಮೇಡಮ್ ಡ್ರೈವರ್ನ ಸ್ವಲ್ಪ ಒಳ್ಳೆಯವ್ರ್ನೆ ಕಳಿಸಿ ಏಕೆಂದ್ರೆ ಫುಲ್ಲು ಹೆಣ್ಮಕ್ಳೆ ಓ ಹೋಗ್ತಾಯಿರೋದ್ರಿಂದ ಹ್ಞೂ ಸೇಫ್ಟಿಯಾಗಿ ಇರಬೇಕಲ್ಲ

ಓಕೆ ಆಂ ಓಕೆ ಮೇಡಮ್ ಓಕೆ ಓಕೆ ನಮಗೆ ಒಂದು ಬೆಳಿಗ್ಗೆ ಒಂದು ಐದು ಗಂಟೆಗೆ ಮೇಡಮ್ ಆಂ ತ್ಯಾಂಕ್ ಯು ಮ್ಯಾಮ್ ಹಾಂ ತ್ಯಾಂಕ್ ಯು ಓಕೆ ಮೇಡಮ್ ತ್ಯಾಂಕ್ ಯು ತ್ಯಾಂಕ್ ಯು